ಹಾಂ ನೋಡಿರಿ ನಿಮ್ಮ ಮಗ್ನಿಗ್ ಸಲ್ಪ ಯಾಕೋ ಜ್ವರ ಬಂದಾವೆ ನೋಡಿ ಸ್ಕೂಲಿಂದ ಮಾತಾಡೋ ಟೀಚರ್ ಇದ್ದೀವಿ ರೀ ನಾವು ಹಾಂ ಯಾಕೋ ಸಲ್ಪ ಹುಡುಗ ಸುಸ್ತಾಗ್ಯನೆ ನೋಡಿ ಜ್ವರ ಬಂದಾವೆ ಕರ್ಕೊಂಡೊತ್ರಿ ನೋಡಿರಿ ಬಂದುಬಿಡ್ರಿ ಮಧ್ಯಾಹ್ನ ಮುಂಜಾನೆ ಸುಸ್ತಾದಂಗೆ ಹುಡ್ಗ ರೀ ಯಾಕೋ ಆರಾಮಿಲ್ವೇನೋ ಅಂತ ಕೇಳೀನಿ ಹ್ಞೂ ರಿ ಮಿಸ್ ಸ್ವಲ್ಪ ತಲೆ ಇದು ನೋಯ್ಲಾಕತ್ತದೆ ರೀ ಅಂತಂದನು ಹೌದು ಅಂತಂದಿದೆ ಸೊ ಮಧ್ಯಾಹ್ನ ಜ್ವರ ಬಂದವೆ ನೋಡಿರಿ ಹುಡುಗಗ ಹಾಂ ಸಲ್ಪ ಭಾಳೇ ಅದಾವೆ ರೀ ಏನು ಮೊದಲೇನೆ ಸಲ್ಪ ಅದು ಬಂದಿವೇನು ರೀ ಜ್ವರ ಅದು ಹಾಂ ರೀ ಹೌದು ರೀ ಅದೇ ಹಾಂ ಎಷ್ಟು ಗಂಟೆಗೆ ಬರ್ತಿರ್ ಲೇಟ್ ಆಗ್ತದೇನು ರೀ ಭಾಳ ಹೌದ್ ರೀ

ಹೌದಾ ರೀ ಏನು ಭಾಳ ದೂರ ಅದ ಏನು ರಿ ಮನೆ ಮನೆ ಕೊಟ್ಟು ಕಳ್ಸ್ರಿ ಚಲೋ ಆಗ್ತಿತ್ತು ರೀ ಹುಡುಗ ಭಾಳ ಯಾಕೆ ಅಂದ್ರೆ ಸುಸ್ತಾಗಿ ಮಲ್ಕೊಂಬಿಟ್ಟಾನೆ ರೀ ಅವ

ಹೌದಾ ರೀ ಹಾಂ ಹೇಳಿರಿ ಹೌದಾ ರೀ ಹ್ಞೂ ಮತ್ತು ಏನರ ಹೆಚ್ಚು ಕಡಮೆ ಆಯ್ತಂದರೆ ನೋಡಿರಿ ಮತ್ತು ಮತ್ತು ನಾವು ಕೊಡಕ್ಕೆ ಬರಲ್ಲ ರಿ ಎಲ್ಲ ಸ್ಕೂಲ್ದು ಗುಳ್ಗೆ ಅವು ಬೇರೆ ಗುಳ್ಗೆಯವು ಹಾಂ ಆಯ್ತು ಸರಿ ಜಲ್ದಿ ಬನ್ರಿ ಆದಷ್ಟು ಆರಾಮ ಇದಾನ್ ರೀ ಸುಸ್ತೂ ಇದಾನ್ ರೀ ಸಲ್ಪ ಜ್ವರಾನೆ ಇದಾವ್ ರೀ ಅದಕ್ಕೆ ನಮಗೆ ಭಯ ಆಗ್ಲತ್ತದೆ ರೀ ಗುಳ್ಗೆ ಯಾವುದೂ ಕೊಡಕ್ಕೆ ಬರಲ್ಲ ರೀ ಹಾಗೆಲ್ಲ ಯಾವುದೂ ಕೊಡಲ್ಲ ರೀ ಸುಮ್ಮನೆ ನಾವು ಬನ್ರಿ ನಾ ಆದಷ್ಟು ಜಲ್ದಿ ರೀ ಹಾಂ ಹಾಂ ರೀ

ಮುಂಚೆ ಹೀಗೆಲ್ಲ ಆಗಿತ್ತೇನು ಜ್ವರವು ಬಂದಿವೆ ಏನು ರೀ ಹಾಂ ಸರಿ ಬನ್ರಿ ಬಂದು ಕರ್ಕೊಂಡು ಹೋಗಿ ಮತ್ತು ಹಾಸ್ಪಿಟ್ಲಲ್ಲಿ ತೋರ್ಸಿ ರೀ ಸೊಲ್ಪ್ ಸರಿಯಾಗಿ ರಿ ಹಾಂ ಹಾಂ ಆಯ್ತು ಸರಿ ಸೊಲ್ಪ ಯಾಕಂದ್ರೆ ಎಕ್ಸಾಮೂ ಬಂದವೆ ರೀ ಇವಾಗ ಮತ್ತು ಎಕ್ಸಾಮ್ ಟೈಮಿಗೂ ಹೀಗೇ ಆಯ್ತು ಅಂದ್ರೆ ಎಲ್ಲ ಮತ್ತು ಆಗ್ಬೇಕಲ್ಲ ರಿ ಹಾಂ ಸೊಲ್ಪ್ ಒಂದು ಎರಡು ಮೂರು ದಿನ ಆರಾಮಾಯ್ತು ಅಂದ್ರ್ ಎರಡು ಮೂರು ದಿನ ಬಿಟ್ಟು ಕಳ್ಸಿ ನೋಡಿರಿ ಎಕ್ಸಾಮೂ ಬಂದವೆ ರಿ ಇವಾಗ ಚಲೋ ತೋರ್ಸಿ ಹಾಸ್ಪಿಟಲ್ ಆಯ್ತ್ ಆಯ್ತು ಸರಿ ರಿ ಹಾಂ ನಮಸ್ತೆ